ಹಾಂ ಆರಾಮಿದ್ದೀವಿ ರೀ ನೀವು ರೀ ಹಾಂ ಆರಾಮ ಅದಾರೆ ರೀ ಅಲ್ಲಿ ರೀ ಮನ್ಯಾಗೆ ಆರಾಮ ಅದಾರೆ ಅಲ್ಲ ರೀ ಹ್ಞೂ ಊಟ ಆತ್ರೀ ಹಾಂ ಇನ್ನೂ ಇಲ್ಲ ರೀ ನಿಮ್ಮದು ಹಾಂ ಮತ್ತು ಹಾಂ ಹೌದ್ ರೀ ಇನ್ನೊಂದು ಹದಿನೈದು ದಿನ ಹಾಂ ಕಲ್ಯಾಣ ಮಂಟಪದಾಗ ಮಾಡ್ತಾರೆ ರೀ ಇಲ್ಲೇ ಹುಲಕೋಟಿ ಕೆ ಎಚ್ ಪಾಟೀಲ್ ಸಭಾಭವನ ಇಪ್ಪತ್ತೊಂದನೇ ತಾರೀಖು ಹಾಂ ಛಲೋ ಆಯ್ತ್ ಎಂಗೇಜ್ಮೆಂಟ್ ಹಾಂ ಬರ್ತಾರೆ ನಾಳೆ ಬಂದು ಬ ಹಾಂ ಇನ್ನೂ ಅಣ್ಣಾರೆಲ್ಲ ಹಾಂ ಆರಾಮ ಅದಾರೆ ರೀ ಅಲ್ಲೆಲ್ಲ ಆರಾಮ ಅದಾರೆ ಅಲ್ಲ ಅಂದರೆ ಬಳೆ ಶಾಸ್ತ್ರ ಅರಿಶಿಣ ಶಾಸ್ತ್ರ ಅದೆಲ್ಲ ಮಾಡ್ತಾರೆ

ಒಂದು ಮೂರು ದಿನ ಒಂದು ದಿನ ಹಾಂ ಬಳೆ ಶಾಸ್ತ್ರ ಒಂದು ದಿನ ಬಳೆ ಶಾಸ್ತ್ರ ಅರಿಶಣ ಶಾಸ್ತ್ರ ಮದುವೆ ಮೂರನೇ ದಿನ ಹಾಂ ದೂರ ಊರು ಹಾಂ ದೂರ ಊರಿಂದನೂ ಬರ್ತಾರೆ ಹಾವೇರಿ ಹತ್ರ ಹುಬ್ಬಳ್ಳಿ ಹತ್ತಿರ ಮತ್ತು ಈ ಕಡೆ ರೋಣ ಬೆಂಗ್ಳೂರು ಕಡೆಯೆಲ್ಲ ಬರ್ತಾರೆ ರೀ ಹಾಂ ಭಾಳ ಜನ ಬರ್ತಾರೆ ಬನ್ರಿ ನೀವು ಮದ್ವೆಗೆ

ಹಾಂ ಮಾಡ್ತೀವಿ ರೀ ಯಾವುದೆಲ್ಲ ಬರ್ತಾರೆ ಅಲ್ಲ ಮತ್ತು ರಿಲೇಟಿವ್ಸ್ ಅದ್ರದ್ದು ಇನ್ನೂ ಪ್ಲ್ಯಾನ್ ಏನೂ ಹೇಳಿಲ್ಲ ರೀ ಹ್ಞೂ ರೀ ಮಾಡಾಹತ್ತೇನು ಹಾಂ ಹಾಂ